ನನ್ನ ಜೀವನದಲ್ಲಿ ಎದ್ರಿಸ್ತಿದ್ದ ಸವಾಲು ಅಂದರೆ ನಮ್ಮ ಮನೆನೇ ನಮ್ಮ ಮನೆ ಮನ್ಸುಗಳು ಯಾರೂ ಒಂದೇ ಥರ ಇಲ್ಲ ಎಲ್ಲರೂ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತೀವಿ ಐದು ಜನ ಇದ್ದೀವಿ ಅಂದರೆ ಐದು ಥರ ಯೋಚನೆ ಮಾಡ್ತೀವಿ ಆ ಥರ ಇರೋ ಪರಿಸ್ಥಿತಿ ನಮ್ಮದು ಅವರು ಹೇಳಿದ್ದೆಲ್ಲ ನಿಜ ಅವರು ಹೇಳಿದ್ದೆಲ್ಲ ನಾವು ಕೇಳಬೇಕು ಅವರು ಹೇಳಿದ್ದೇ ಆಗಬೇಕು ಆ ಥರದ್ದೇನಿಲ್ಲ ಒಳ್ಳೆಯ ವಿಷಯಗಳನ್ನ ಯಾರಿಂದಾದರೂ ತಿಳ್ಕೊಬೋದು ಅವರು ಕೆಟ್ಟವರೇ ಆಗಿರಲಿ ಒಳ್ಳೆಯವರೇ ಆಗಿರಲಿ ಸಣ್ಣವರೇ ದೊಡ್ಡವರೇ ಆಗಿರಲಿ ಸಮಾದಿಂದಿಂದ ಕೇಳಿದರೆ ಎಲ್ಲಾನೂ ಅರ್ಥ ಆಗುತ್ತೆ ಮತ್ತು ಈ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಿದೆ ಅದರ ಬಗ್ಗೆ ಅವ್ರಿಗೆ ಸ್ವಲ್ಪನೂ ಕೇರೇ ಇಲ್ಲ ಅದರ ಬಗ್ಗೆ ಸ್ವಲ್ಪ ಸುಳಿವು ಕೂಡ ಇಲ್ಲ ಅವ್ರದೇ ಆಯಿತು ಅವರ ಪ್ರಪಂಚ ಆಯಿತು ಇಲ್ಲ ನನ್ನದೇ ಆಗಬೇಕು ಇಲ್ಲ ನಾನೇ ನನ್ನ ಥರಾನೇ ಇರಬೇಕು ನಾನು ಹೇಳ್ದಂಗೆ ಇರಬೇಕು ಈ ಥರ ಮನಸ್ಥಿತಿ ಅವ್ರದು ಇದೇ ನನಗೆ ತುಂಬ ದೊಡ್ಡ ಸವಾಲು ಆಗಿದೆ ನಾನು ಹೊರಗಡೆ ಪ್ರಪಂಚ ಸುತ್ತಾಡಬೇಕು ಪ್ರಪಂಚದಲ್ಲಿ ವಿಷಯಗಳನ್ನ ತಿಳ್ಕೊಬೇಕು ಈ ಥರ ನನ್ನ ಮನಸ್ಥಿತಿ ಇದ್ದರೆ ಅವರು ಇಲ್ಲ ನೀನು ಸುಮ್ಮನೆ ಓದ್ತಾ ಹೋಗ್ಬೇಕು ಓದಿಕೊಂಡು ಯಾವುದೋ ಒಂದು ಕೆಲಸ ತೊಗೋಬೇಕು ಕೆಲಸ ತೊಗೊಂಡು ಅದೇ ನಾರ್ಮಲ್ ಬೋರಿಂಗ್ ಜೀವನ ಅನ್ಬವ್ಸ್ಬೇಕು ಅಂತ ಅನ್ನೋ ಮನಸ್ಥಿತಿ ಅವ್ರದು ಆದರೆ ನಂದು ಆ ಥರ ಅಲ್ಲ ಏನಾದರೂ ಸಾಧನೆ ಮಾಡಬೇಕು ಇದೆ ಇದೆ ಬಡವರಾಗಿ ಮಿಡಲ್ ಕ್ಲಾಸ್ ಆಗಿ ಸಾಯೋದಲ್ಲ ಏನಾದರೂ ದೊಡ್ಡದಾಗಿ ಬಿಸ್ನೆಸ್ ಮಾಡೋದು ಶ್ರೀಮಂತರಾಗೋದು ಎಲ್ಲ ಪರ್ ಎಲ್ಲ ನೋಡಬೇಕು ಅನ್ನೋ ಆಸೆ ನನ್ನದು ಈ ಥರ ಇರುವಾಗ ಎಷ್ಟು ಕಷ್ಟ ಅಂದರೆ ಎದುರಿಸೋದು ಅವರಿಗೆ ಹೆಂಗ್ ಹೇಳಬೇಕು ಏನು ಮಾಡಬೇಕು ಅನ್ನೋದು ನನ್ಗೆ ಒಂದೂ ತೋಚಲ್ಲ ಅಷ್ಟು ಕಷ್ಟ ಇರುತ್ತೆ